ನಮಸ್ತೆ ಸರ್ ಈಗೊಂದು ಅರ್ಧ ಗಂಟೆ ಮುಂಚೆ ಒಂದು ಕ್ಯಾಬನ್ನ ಬುಕ್ ಮಾಡಿದ್ದೆ ನಿಮ್ಮ ಕಂಪ್ನಿಯಿಂದ ಆದರೆ ಇಷ್ಟೊತ್ತಾದರೂ ಕೂಡ ಬಂದಿಲ್ಲ ನಂಗೆ ಕಚೇರಿಗೆ ತುಂಬಾ ತಡ ಆಗ್ತಾ ಇದೆ ಇಷ್ಟು ಸಮಯ ಆದರೆ ನನ್ಗೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ ನಾನು ಡ್ರೈವರಿಗೆ ಫೋನ್ ಮಾಡಿದಾಗ ಅವ್ನೇನು ಹೇಳ್ತಾ ಇದ್ದಾನೆ ಅಂತಂದರೆ ಇನ್ನೂ ಅರ್ಧ ಗಂಟೆ ಲೇಟಾಗತ್ತೆ ಸರ್ ಬೇರೆ ಕ್ಯಾಬನ್ನ ಬುಕ್ ಮಾಡಿ ಅಂತೇಳಿ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಸರ್ ನಂಗೆ ಬೇಡ ತುಂಬಾ ಕಷ್ಟ ಆಗತ್ತೆ ಇಷ್ಟು ಲೇಟಾದರೆ